ಹಲೋ ಹಾಂ ಹೇಳಿ ರಿ ಏನು ಬೇಕು ರೀ ಹ್ಞೂ ರೀ ಹ್ಞೂ ಏನು ಬೇಕು ನಿ ಏನು ಮಾಡ್ಸಿ ಹೋಗ್ಬೇಕ್ ರೀ ಏನ್ ಮಾಡಸ್ಲತ್ತಿರಿ ನೀವು ನೀವು ಕಾರ್ಪೆಂಟ್ರ್ ಇದ್ದರೇ ಕಾರ್ಪೆಂಟ್ರ್ ಕಾರ್ಪೆಂಟ್ರ್ ಇದ್ದರೇ ಹಾಂ ಏನು ಮಾಡೋವವು ರೀ

ಹಾಂ ಹಾಂ ಹ್ಞೂಆಯ್ತು ರೀ ಹಾಂ ಯಾದ್ದೋ ಎಲ್ಲಾತೀನ ಕಟ್ಟಕಿ ಅವೆ ಅದು ಹಾಂ ಸಾಗರ್ ರೀ ಹಾಂ ನಿಮಿಗೆ ಯಾವ್ದು ಬೇಕು ಹೇಳಿರಿ ನಿಮ್ಗೆ ಯಾವ್ದು ಬೇಕು ನಿಮ್ಗೆ ಯಾವ ಕಟ್ಕೆ ಹಾಂ ಹಾಂ ಅದೆ ರೀ ಅದೆ ಅದೆ ಹ್ಞೂ ಎಷ್ಟು ಉದ್ದಕ್ಕೆ ಬೇಕು ಉದ್ದಕ್ಕೆ ಎಷ್ಟು ಫೀಟ್ ಬೇಕು ಫೇರ್ ಫೀಟಾ ಮತ್ತೆ ಅಡ್ಡಲಗೆ ರೀ ಅಡ್ಡಲ್ದಾಗೆ ಅಡ್ಡಲದಾಗುನಾ ಹಾಂ ಹಾಂ ಮತ್ತೆ ಹಾಂ ಹಾಂ ಹಾಂ ಯಾವಾಗ ಬರ್ಲಾತ್ತೀರಿ ಹಾಂ ಅದೇ ಕೇಳದೆ ದುಕಾನ್ ಅಡ್ರೆಸ್ ಅಲ್ಯದ ಆಗತ್ತೆ ನೋಡಿರಲಾ ಮಂಗಲ್ ಪೇಟ್ದಾಗೆ ಮಂಗಲ್ ಪೇಟ್ದಾಗೆ ಅದೆ ಮಂಗಲ್ ಪೇಟ್ದಾಗೆ ಅದೆ ಬರ್ರಿ ಅಲ್ಲಿ ಕಟ್ಕೆ ಭಾಳ ಒಳ್ಳೇದೂ ಕ್ವಾಲಿಟಿ ಅವೆ ನಮ್ಮಲ್ಲಿ ಎಲ್ಲ ಈಗ ಟೋಲ್ ಮಂಜೆ ಅನ ಮಾಡ್ತಾರ ಟೋಲ್ ಮಂಜೇ ಅಂತಾರಾ ಏ ಅದೇ ರೇಟೂ ಅದ್ರಾಗೆ ಛಲೋನ ಕ್ವಾಲಿಟಿ ಬಿ ಅದೆ ಹಾಂ ಮತ್ತೆ ಅದ್ರಾಗೆ ಕಮ್ಮಿ ದಿಂಬಿ ಅದೆ ಟೋಲ್ ಒಳ್ಳೆ ಕ್ವಾಲಿಟಿ ಇದ್ದರ ಚಂದ ಬಳಕೆ ಬರ್ತದೆ ಇದ್ರಾಗೆ ರೊಕ್ಕ ಕಮ್ಮಿ ಬೇಕಂದ್ರೆ ಮತ್ತೆ ಅಟ್ರ ಪುಟ್ರನೇ ಸಿಗ್ತವೆ ನೀವು ಹ್ಯಾಂಗೆ ಅಂತೀರಿ ನೋಡಿರಿ ನೀವು ಹ್ಯಾಂಗೆ ಅಂತೀರಿ ನೋಡಿರಿ ಹಾಂ ಹಾಂ ಆಯ್ತು ಅಕ್ಕಾರೆ ಮತ್ತೆ ಛಲೊಂದೇ ಕಟ್ಕೆ ಬೇಕಂದರೆ ನಾವು ಛಲೋ ನೋಡಟ್ಲ ಬರ್ರಿ ನಾವೀಗ ಶಾಪಿಗೆ ಬಂದು ಮ್ಯಾಕೆ ರೊಕ್ಕ ಬಿ ಛಲೊನೇ ಇದ್ದರು ಛಲೊನೇ ಆಯಿತು ಮತ್ತೆ ನಗದೆ ಬರ್ರಿ ಮತ್ತೆ ನಗದು ಒಯ್ಬೇಕು ನೋಡಿ ರಿ ಹಾಂ ಹಾಂ ಮತ್ತೆ ಹಾಂ ಆಯ್ತು ಮತ್ತೆ ಬರ್ರಿ ಹಾಂ ಅಲ್ಲ ದಸ್ಸು ತೆರಿತೆವೆ ಎಲ್ಲ ಇದು ಮಾಡಸಣ ಗ್ಯಾರಕಂಗೆ ಬರ್ರಿ ಹಾಂ ಬರ್ರಿ ಬರ್ರಿ ಓಕೆ